ಹಲೋ ಹೇಳಿ ಯಾವ ಕಾಲೇಜು ಸರ್ ಆಂ ಹೇಳಿ ಸರ್ ಏನಾಗಬೇಕಿತ್ತು ಹಾಂ ಸರ್ ಹೇಳಿ ಟೈಲರ್ ಶಕುಂತಲಾ ಅವರೇ ಮಾತಾಡ್ತಿರೋದು

ಆಂ ಸರ್ ಆಂ ಸರ್ ಸರ್ ನನಗೆ ಇವಾಗ ಸ್ವಲ್ಪ ಇದಿದೆ ನಾಳೆ ನಾಡಿದ್ದು ಬರ್ತೀನಿ ಸರ್ ಯೆ ಹಾಂ ಸೋಮ್ ಹಾಂ ಸರ್ ಸೋಮವಾರ ಬರ್ತೀನಿ ಎಷ್ಟು ಆಂ ಸರ್ ಆಂ ಹಾಂ ಆಯಿತು ಸರ್ ಸೋಮವಾರ ಮಧ್ಯಾಹ್ನ ಒಂದು ಗಂಟೆ ಮೇಲೆ ಬರ್ತೀನಿ ಸರ್ ಒಟ್ಟು ಎಷ್ಟು ಜ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಸರ್ ಹೌದಾ ಸರ್ ಏನು ಅವು ಬಟ್ಟೆಗಳು ಏನು ನಾವೇ ನೀವು ಕೊಡ್ತೀರ ಸರ್

ಹಾಂ

ಆಂ ಸರಿ ಯಾವ್ಯಾವ ಥರ ಅದು ಬ ನಿಮ್ಮದು ಸ್ಕೂಲ್ದು ಯೂನಿಫಾರ್ಮ್ ಹೊಲಿಯೋದಕ್ಕೆ ಪಾ ಆಂ ಪ್ಯಾಟ್ರನ್ ಯಾವ ಥರ ಇದೆ ಅಂತೇಳಿಬಿಟ್ಟು ನನಗೆ ಕಳಿಸಿ ಸರ್ ಅದನ್ನ ನೋಡ್ಬಿಟ್ಟು ನಾನು ಬಂದು ಸೋಮವಾರ ಬಂದು ಒಂದು ಗಂಟೆ ಮೇಲೆ ಬರ್ತೀನಿ ಬಂದು ಮಕ್ಳು ಬಟ್ಟೆಗಳು ಮಕ್ಳ ಅಳ್ತೆಗಳು ತೊಗೊಂಡು ಆಮೇಲೆ ನಿಮಗೆ ಹೇಳ್ತೀನಿ ಎಷ್ಟು ಎಷ್ಟು ಜನ ಇದ್ದಾರೆ ಅಂದಿರಿ ಇನ್ನೂರು ಜನ ಇದ್ದಾರಲ್ವಾ ಅಷ್ಟ್ರುದೂ ಒಂದೇ ಸಲ ಕೊಡಬೇಕಾ ಹೆಂಗೆ ಸರ್ ಹಾಂ ಯೇ ಹಾಂ

ಹಾಂ ಅಷ್ಟೇ ಅಷ್ಟ್ರುದ್ದೂ ಒಂದೇ ಸಲ ಕೊಡ್ಬೇಕು ಅಂದರೆ ಸ್ವಲ್ಪ ಸಮಯ ಹಿಡಿ ಹಿಡಿಯುತ್ತೆ ಸರ್ ಯಾಕಂದರೆ ಈಗ ಮದುವೆಗಳು ಇದ್ದಾವಲ್ಲ ಅದೆಲ್ಲ ಮುಗಿಸ್ಕೊಂಡು ಕೊಡ್ತೀನಿ ಸರ್ ಇಲ್ಲ ಸರ್ ಅಷ್ಟೊಂದು ಅಷ್ಟು ಬೇಗ ಆಗಲ್ಲ ಇನ್ನೂ ಒಂದು ಹದಿನೈದು ದಿನದ ಮೇಲೇ ಬೇಕು ಸರ್ ಆಂ ಎರಡು ವಾರ ಬೇಕು ಸರ್

ಹಾಂ ಆಯಿತು ಸರ್ ಹೊಲ್ದು ಕೊಡ್ತೀವಿ ಈಗ ಅದರದ್ದು ಅಮೌಂಟು ನೀವು ಕೊಡ್ತೀರಾ ಏನು ಮಕ್ಕಳತಗೇ ಯಾವ ಯಾವ ರೀತಿ ಇಸ್ಕೊಳ್ಬೇಕು ಸರ್

ಆಂ ಆಂ ನಾನು ಹಂಗೇ ಅಳತೆ ತೊಗೊಂಡು ಅವ್ರದ್ದು ಹೆಸ್ರುನ್ನ ಬರ್ಕೊಂಡು ಹಾಗೇ ಅಮೌಂಟ್ನಾ ತಗೊಂಡು ಬಿಡ್ತೀನಿ ಸರ್ ಈಗ ಅವರು ಒಬ್ಬೊಬ್ಬರಿಗೆ ದ್ ಜಾಸ್ತಿ ಬಟ್ಟೆ ಬೇಕಿರುತ್ತೆ ಒಬ್ಬೊಬ್ರಿಗೆ ಕಡಿಮೆ ಬಟ್ಟೆ ಬೇಕಿರುತ್ತಲ್ಲ ಸರ್ ಅದ್ರೂ ಮೇಲೆ ನಾವು ಆ ಮೊತ್ತವನ್ನು ಹೇಳ್ತೀವಿ ಬಂದು ನಾನು ಅಳತೆ ತೊಗೊಂಡು ಆಮೇಲೆ ನಿಮಗೆ ಈ ಒಬ್ಬ ಯಾರು ಯಾರಿಗೆ ಏನೇನು ಅಂತ ಅಳತೆ ಬರ್ಕೊಂಡು ಇರ್ತೀನಲ್ಲ ಅದ್ರ ಮೇಲೆ ಮೊತ್ತವನ್ನು ನಾನು ಹೇಳ್ತೀನಿ ಸರ್ ಒಬ್ಬೊಬ್ರಿಗೆ ಜಾಸ್ತಿ ಬಟ್ಟೆ ಬೇಕಿರುತ್ತಲ್ಲ ಹಾಗಾಗಿ ಅದ್ರ ಮೇಲೆ ನಿಮಗ್ ಹೇಳ್ತೀನಿ ಅವಾಗ ನೀವೆಲ್ಲ ಒಟ್ಟು ಮೊತ್ತವನ್ನು ಕೊಡುವಿರಂತೆ ಇನ್ನು ಅದ್ನ ಹದಿನೈದು ದಿನ ಬೇಕು ಸರ್ ಸೋಮವಾರ ಬಂದು ಅಳತೇನ ತಗೊಂಡು ಹೋಗ್ತೀನಿ ಆಮೇಲೆ ಹೇಳ್ತೀನಿ ಸರ್ ಯಾವುದಕ್ಕೂ ನಿಮಗೆ ಕರೆ ಮಾಡಿ ತಿಳಿಸ್ತೀನಿ ಸರ್ ಧನ್ಯ ಧನ್ಯವಾದಗಳು